ಹೆಲೋ ಹೌದು ಹೇಳಿ ಮೇಡಂ ಹಾಂ ಆಯ್ತು ಮೇಡಂ ತಗೊಂಡ್ಬನ್ನಿ ಪ್ಯಾಂಟ್ ಬಂದುಬಿಟ್ಟು ಎಂಟು ರೂಪಾಯಿ ಒಂದು ಮೇಡಂ ಶಾರ್ಟು ಅದು ಅದು ಸಿಕ್ಸ್ ರುಪೀಸ್ ಒಂದು ಆರು ರೂಪಾಯಿ ಒಂದು

ಸೀರೆ ಅಂದರೆ ರೇಷ್ಮೆ ಸೀರೆ ಆದರೆ ನೂರು ರೂಪಾಯಿ ನಾ ಕಾ ಇದು ಇದು ಮಾ ಮಾ ಇದು ಮಾಮೂಲಿ ದಿನ ಯೂಸ್ ಮಾಡೋದಾದರೆ ಮೂವತ್ತು ರೂಪಾಯಿ ಒಂದು ಮೇಡಂ ಆಂ ಹೌದು ಆಂ ಹೌ ಹಾಕ್ತೀವಿ ಮೇಡಂ ಹಾಂ ಹೊಸ ಹೊಸದಾಗಿ ಹಾಂ ಹಾಕಿ ಕೊಡ್ತೀವಿ ಮೇಡಂ ಆಂ ಇದ್ದಿಲಲ್ಲೆ ಮೇಡಂ ಹಳೆಯ ನಮ್ಮದು ಹಳೆಯದೇ ಅಂಗ್ಡಿ ಆಂ ಇದ್ದಿಲಲ್ಲೇ ಮಾಡಿಕೊಡ್ತೀವಿ

ನೀವೇ ಬಂದು ಎಷ್ಟು ಅದು ಎಷ್ಟು ಬಟ್ಟೆ ಕೊಡ್ತೀರ ಅದು ಎಲ್ಲ ನಮಗೆ ಕರೆಕ್ಟಾಗಿ ಅಂದರೆ ಸರಿಯಾಗಿ ಹೇಳಿ ಹೋದ್ರೆ ಚ ಸರ್ಯಾಗುತ್ತೆ ಮೇಡಂ ಚೆನ್ನಾಗಿ ಇರತ್ತೆ ಹೌದು ನಾವು ಮೆಟೀರಿಯ ಅದು ಅದು ಬಟ್ಟೆಯದು ಇದು ನೋಡಿ ತಗೊಳ್ತೀವಿ ಮೇಡಂ ಅದು ನಿಮಗ್ ಹೇಳ್ತೀವಿ ಅವಾಗೇ ಅದು ಹೇಗೆ ನಾವು ಮಾಡಿ ಕೊಡ್ತೀವಿ ಅಂತ ಹೌದು ಇಲ್ಲ ಮೇಡಂ ಇಲ್ಲ ಇಲ್ಲ ಹಳೇ ಹಳೇ ರೀತಿಯಾಗೇ ಇದರಲ್ಲಿ ಇದ್ದಿಲಲ್ಲೇ ಹಾಕಿ ಮಾಡಿ ಕೊಡ್ತೀವಿ ನಿಮಗೆ ಹಾಂ ಹೌದು ಮೇಡಂ ಹೌದು ಮೇಡಂ ಆ ರೀತಿ ಏನೂ ಆಗಿಲ್ಲ ನೀವು ಇದು ಹೇಳ್ತಾ ಇದ್ದೀರ ಅಂತ ಅಂದರೆ ನಾನು ಸ್ವಲ್ಪ ನೋಡಿಕೊಂಡು ಸರಿ ಮಾಡ್ಕೊಂಡು ಮಾಡ್ತೀನಿ ಆಯ್ತು ಮೇಡಂ ರೇಷ್ಮೆ ಸೀರೆ ಅದು ಆಗುತ್ತೆ ಮೇಡಂ ಸ್ವಲ್ಪ ಅಂದರೆ ಪೂರ ನಿಮಗೆ ಫಸ್ಟು ಯಾವ ರೀತಿ ಇರುತ್ತೋ ಆ ರೀತಿ ಇರೋಲ್ಲ ಅದು ನಾವು ಇದನ್ನ ತೊಳೆದು ಅದನ್ನ ನಾವು ಇಸ್ತ್ರಿ ಮಾಡಿದ್ದೀವಿ ಅಂತ ಅಂದರೆ ಅದ್ರದ್ದ್ ಸ್ವಲ್ಪ ಶೇ ಇದು ಆಗೇ ಆಗುತ್ತೆ ಅದು ಎಲ್ಲ ಕಡೆನೂ ಆಗುತ್ತೆ ಅಂದರೆ ನಾನು ತುಂಬಾ ಹಾಳು ಅಂದರೆ ಹಾಳಾಗೋಲ್ಲ ತುಂಬ ಇದನ್ ಮಾಡೋಲ್ಲ ನಿಮಗೆ ಸರ್ಯಾದ ರೀತಿ ಮಾಡ್ಕೊಡ್ತೀವಿ ಆಂ ಹೌದು ಮೇಡಂ ಅಂದರೆ ಇಸ್ತ್ರಿ ಮಾಡ್ತೀವಿ ಅಂದರೆ ಎಲ್ಲ ಎಲ್ಲ ರೀತಿ ಬಟ್ಟೆನೂ ಇಸ್ತ್ರಿ ಮಾಡ್ತೀವಿ ಅದು ಒಂದು ಸೆಟ್ಟು ಪೂರ ಹತ್ತು ರೂಪಾಯಿ ಮೇಡಂ ಹಾಂ ಆಂ ಚೂಡಿದಾರ್ ಬಂದು ಹದಿನೈದು ರೂಪಾಯಿ ಮೇಡಂ ಹಾಂ ಹೌದು ಹೌದು ಹೌದು ಜೊತೆ ಹೇಳ್ತಾ ಇದೀನಿ ಪ್ಯಾಂಟು ಪ್ಯಾಂಟು ದುಪ್ಪಟ್ಟ ಹ್ಞೂ ಹಾಂ ಹೌದು ಮೇಡಂ ಎಲ್ಲ ರೀತಿ ಇದು ಎಲ್ಲ ರೀತಿ ಇಸ್ತ್ರಿನೂ ಮಾಡ್ತೀವಿ ಎಲ್ಲ ರೀತಿ ಬಟ್ಟೆ ಇಸ್ತ್ರಿನೂ ಮಾಡ್ತೀವಿ ಆಯ್ತು ಮೇಡಂ ಆಯಿತು ನಮ್ಮದು ಈ ಚರ್ಚ್ ರೋಡ್ ನೋಡಿದ್ದೀರ ಮೇಡಂ ಆಂ ಚರ್ಚ್ ಆ ರೋಡಲ್ಲೇ ನಮ್ಮದು ಹೆಸರಿದೆ ಮೇಡಂ ಇದು ಕೊಟ್ಟೂರೇಶ್ವರ ಇಸ್ತ್ರಿ ಅಂಗ್ಡಿ ಅಂತ ಅಂಗಡಿ ಹೆಸ್ರಿದೆ ಹೂಂ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಸಂಜೆ ಏಳು ಗಂಟೆವರೆಗೂ ಇರುತ್ತೆ ಹೌದು ಮೇಡಂ ಓಹ್ ಆಯಿತು ಮೇಡಂ